ಹಾಂ ಹಲೋ ಹೇಳಿರಿ ಹಾಂ ನಮಸ್ತೆ ಹೇಳಿರಿ ಹಾಂ ಹಾಂ ಹೌದ್ರ ಅಲ್ಲಿ ಕೊಪ್ಳಕ್ಕೆ ಬರ್ತೀರ ಅಂದರೆ ಕೊಪ್ಪಳಕ್ಕೆ ಸ್ವಾಗತ ಹಾಂ ಹಾಂ ಕೊಪ್ಪಳದಲ್ಲಿ ಮೊದಲನೇದಾಗಿ ನೀವು ನೋಡ್ತಕ್ಕಂಥ ಒಂದು ಪವಿತ್ರವಾದ ಸ್ಥಳ ಅಂದರೆ ಗವಿ ಮಠ ಹಾಂ ಆಮೇಲೆ ಮಲೆ ಮಲ್ಲೇಶ್ವರ ದೇವಸ್ಥಾನ ಇದೆ ಇಂದ್ರಕೀಲ ಪವಿತ ಅಂತ ಕರೀತಾರೆ ಅದಕ್ಕೆ ಕೋಟೆ ಇದೆ ಹಾಂ ನೆಕ್ಸ್ಟ್ ಬಂದು ಇಲ್ಲೇ ಕೊಪ್ಳದ ಸುತ್ತಮುತ್ತಲಂತೂ ಬೇಕಾದಷ್ಟು ನಿಮ್ಗೆ ನೋಡ್ತಕ್ಕಂಥ ಸ್ಥಳಗಳು ಅದಾವು ಕೊಪ್ಪಳದಲ್ಲೇ ಹೇಳೋದಾದರೆ ಗವಿ ಮಠ ಮಲೆ ಮಲ್ಲೇಶ್ವರ ದೇವಸ್ಥಾನ ಕೋಟೆ ಸಾಯಿಬಾಬಾ ಟೆಂಪಲ್ ಅಂತ ಭಾಗ್ಯ ನಗರಕ್ಕೆ ಹೋಗಲ್ಲ ಬರುತ್ತೆ ಅದು ಅದು ಕೂಡ ನೋಡ್ತಕ್ಕಂಥ ಒಂದು ಜಾಗವೇ ಹ್ಞೂ ಇವೆಲ್ಲ ಪ್ಲೇಸ್ ಅದ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಅದ ಹಾಂ ಹಾಂ ನೀವು ಮಟ್ಟದಲ್ಲಿ ಕೂಡ ಇಳ್ಕೊಳ್ಬಹುದು ಮಠದಲ್ಲಿ ಯಾತ್ರಾ ನಿವಾಸ ಅಂತ ಮಾಡ್ಯಾರ ಅಲ್ಲಿ ಕೂಡ ನಿಮಗೆಲ್ಲ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಇದೆ ಅಲ್ಲಿ ನೀವು ಉಳ್ಕೊಳ್ಬಹುದು ನಿಮ್ಗೆ ಅಲ್ಲಿದೆ ಬೇಡ ಅಂತ ಅಂದ್ರೆ ಬೇಕಾದಷ್ಟು ಲಾಡ್ಜ್ಗಳು ಅದಾವು ವರ್ಣೇಕರ್ ಲಾಡ್ಜ್ ಇದೆ ಗಂಗೋತ್ರಿ ಇದೆ ಬೇಕಾದಷ್ಟು ಲಾಡ್ಜ್ಗಳು ಅದಾವು ನಿಮ್ಗೆ ಇಲ್ಲಿ ಹಾಂ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲೇ ನಮ್ಮ ಕೊಪ್ಪಳದ್ದು ನಾರ್ತ್ ಕರ್ನಾಟಕ ಊಟ ಎಲ್ಲ ರೊಟ್ಟಿ ಚಪಾತಿ ಅನ್ನ ಸಾಂಬಾರು ಪಲ್ಯ ಚಟ್ನಿ ಹಿಂಗೆ ಊಟದ ವ್ಯವಸ್ಥೆಯೂ ಭಾಳ ಚೆನ್ನಾಗಿ ಇದೆ ಎಲ್ಲ ಕಡೆಯೂ ಹಾಂ ಎಲ್ಲ ಎಲ್ಲನೂ ಸಿಗುತ್ತೆ ವೆಜ್ಜು ಸಿಗುತ್ತೆ ನಾನ್ ವೆಜ್ಜು ಸಿಗುತ್ತೆ ನಿಮ್ಗೆ ಹಾಂ ಬರ್ಬಹುದು ಬೇಕಾದಂತೆ ಲಾಡ್ಜ್ನಾಗಾದ್ರೂ ಇರ್ಬಹುದು ಇಲ್ಲ ಗವಿಮಠ ಯಾತ್ರ ನಿವಾಸದಾಗಾದ್ರು ಇರ್ಬಹುದು ನೀವು ಎಲ್ಲಿದ್ದರೂನು ಒಳ್ಳೆ ಸೇಫ್ ಜಾಗ ಆಮೇಲೆ ನೀವು ಯಾವುದೇ ಭಯ ಇಲ್ಲದೇನೆ ಎಲ್ಲ ಪ್ಲೇಸ್ಗಳನ್ನು ಚೆಂದಾಗಿ ನೋಡ್ಕೊಂಡು ಹೋಗ್ಬಹುದು ನೀವು ಕೊಡ್ತಾರಮ್ಮ ಕೊಡ್ತಾರೆ ಗವಿಮಠದಲ್ಲಿ ಉಳ್ಕೊಳ್ಬಹುದು ನೀವೂ ಇಲ್ಲ ನಿಮಗೆ ಬೇಡ ಮಠದಲ್ಲಿ ಬೇಡ ನಮ್ಗೆ ಫ್ರೀ ಆಗುವುದಿಲ್ಲ ಅಂತ ಅಂದ್ರೆ ನೀವು ಲಾಡ್ಜ್ನಲ್ಲಿ ವ್ಯವಸ್ಥೆ ಮಾಡ್ಕೊಳ್ಬಹುದು ಒಳ್ಳೆ ಒಳ್ಳೆ ಲಾಡ್ಜ್ ಇದ್ದಾವೆ ಮಂಜುನಾಥ ಲಾಡ್ಜ್ ಅಂತ ಇದೆ ಒಳ್ಳೊಳ್ಳೆ ಲಾಡ್ಜ್ ಅದಾವೆ ಇಲ್ಲಿ ಕೊಪ್ಪಳದಲ್ಲಿ ಹಾಂ ವೆಲ್ಕಮ್